ಹಲೋ ಹಲೋ ಅಮ್ಮ ಬಾ ಆಂ ಅಮ್ಮ ಹೌದು ಹೌದು ಮೀನಿನ ಮಾರ್ಕೆಟ್ಟೆ ಮಾ ಬಂಗುಡೆ ಇದೆ ಬೂತಾಯಿ ಇದೆ ಎಲ್ಲ ತಾಜಾ ತಾಜವೇ ಇವತ್ತು ಈಗಲೇ ಬಂದಿದ್ದು ಏನು ಮಂಜುಗಡ್ಡೆ ಏನೂ ಹಾಕಲಿಲ್ಲ ತಾಜಾ ತಾಜ ಬಂಗುಡೆ ದೊಡ್ದು ಸೈಜ್ ಇದೆ ಸಣ್ಣದು ಸಹ ಇದೆ ಮತ್ತು ಬೂತಾಯಿ ಬೊಳಂಜಿರ್ ಇದೆ ಮತ್ತು ಫ್ರೆಶ್ ಅಂಜಲ್ ಇದೆ ಹೌದು ಹೌದು ನೂರಕ್ಕೆ ಐದು ಐದು ಬರ್ತದೆ ನೂರು ರೂಪಾಯಿಗೆ ನಿಮಗೆ ದೊಡ್ಡ ಮೀನಿದ್ದು ಹೇಳೂದ್ ನಾನು ಒಂದು ಮೀನು ಮೂರು ಭಾಗ ಮಾಡಿ ಮೂರು ತುಂಡು ಮಾಡ್ಬೋದು ನಿಮಗೆ ಇದು ದೊಡ್ಡ ಬಂಗುಡೆ ಅದು ಕೆ ಜಿಗೆ ಅಮ್ಮ ಇಲ್ಲಿ ಕೆ ಜಿಗೆ ಇನ್ನೂರು ಇನ್ನೂರೈವತ್ತು ಉಂಟು ನಾನು ಕಮ್ಮಿಯಲ್ಲಿ ಕೊಡೋದು ಆ ಸೈಜ್ ಫ್ರೆಶು ಮೀನು ಈಗ ಬಂದ ತಾಜಾ ಮೀನು ಈಗ ಬೇರೆಯವರ ಹಾಗೆಲ್ಲ ಐ ಮಂಜುಗಡ್ಡೆ ಹಾಕೆಲ್ಲ ಇಡಲಿಲ್ಲ ನೀವು ನೋಡಿದರೆ ಇನ್ನೊಮ್ಮೆ ತಗೊಳ್ತೀರ ಆ ರೀತಿ ಇದೆ ನೂರಕ್ಕೆ ಇಪ್ಪತ್ತು ನೂರು ರೂಪಾಯಿಗೆ ಹೌದು ಹೌದು ಹೌದು ಅದು ಸ್ವಲ್ಪ ತೋರ ಇದೆ ಅದರಲ್ಲಿ ಪ್ ಇದು ಇದೆ ಎಣ್ಣೆ ಅಂಶ ಇದೆ ಒಳ್ಳೆಯ ಇದೆ ಸಪೂರ ಇಲ್ಲ

ಬೇರೆ ಸ ಇದೆಯಮ್ಮ ಒಳ್ಳೇದು ಫ್ರೆಶ್ ಮೀನಿದೆ ನಿಮಗೆ ಅದು ಇದು ಫ್ರೈ ಮಾಡಿ ಇದು ಫ್ರೈ ಆಂ ಎಟ್ಟಿ ಇದೆ ಎಟ್ಟಿ ಇದೆ ಮೀಡ್ಯ ಸಾಧಾರಣ ಮಧ್ಯ ಸೈಜಿನದ್ದು ನನಗಿಲ್ಲ ನಿಮಗೆ ಎಟ್ಟಿ ಬೇಕಾ ಕಮ್ಮಿ ಮಾಡಿ ಕೊಡುವ ಕೆ ಜಿಗೆ ಇನ್ನೂರೈವತ್ತು ಅರ್ಧ ಕೆ ಜಿಯಾ ಬೇರೆ ನಿಮಗೆ ಇದು ಬೇಕಾ ಅಂಜಲ್ಲು ಫ್ರೈಗೆ ನಿಮ್ಮ ಮನೆಯಲ್ಲಿ ಏನಾದರು ಇದು ಇದೆಯಾ ಶುಭದ ಶುಭದಿನ ಏನಾದರು ಯಾವುದಕ್ಕೆ ಇದು ಪಂಕ್ಷನ್ ಏನಾದರು ಇದೆಯಾ ಪ್ರೋಗ್ರಾಮು ಹೌದಾ ಅಲ್ಲ ಅದು ಮೀನು ಯಾವುದಕ್ಕೆ ಅದಕ್ಕೆ ನಾವು ಏನು ಮಾಡಿ ಕೊಡಬೇಕ ನಿಮಗೆ ಅಲ್ಲಿ ಮಾಡ್ತೀರಾ ಆಂ ತುಂಡು ಮಾಡಿ ಕೊಡ್ತೇವೆ ಇದು ಮಸಾಲೆ ಹಾಕ್ಲಿಕ್ಕಾ ಸಾರಿಗಾ ಬಂಗುಡೆ ಆಯ್ತು ಆಯ್ತು ಹಾಗಾದರೆ ಅದು ಫುಲ್ಲು ಇಡಿ ಇಡಿ ಇರ್ಲಾ ಕಟ್ ಮಾಡ್ಬೇಕಾ ಆಯ್ತು ಆಯ್ತು ಆಯ್ತು ಆಯಿತು ಆಯ್ತು ಆಯ್ತು ಆಯಿತು ಮತ್ತು ನೀವು ನಾವು ಬರ್ತೀರ ನಾವು ಅಲ್ಲಿಗೆ ತಂದು ಕೊಡ್ಬೇಕಾ ಆಂ ಹಾಂ ಹಾಂ ನೋಡ್ತೇನೆ ಇಲ್ಲಿ ಯಾರಾದರು ಇದ್ದಾರ ನೋಡ್ತೇನೆ ಇಲ್ಲಿ ಈಗ ಯಾರೂ ಇಲ್ಲ ಎಲ್ಲ ಬಿಸ್ ಕೆಲಸದಲ್ಲಿದ್ದಾರೆ ಎಲ್ಲ ತುಂಬ ಸ್ವಲ್ಪ ಎಲ್ಲ ಮೀನು ಹೋಗ್ತಾ ಉಂಟಲ್ಲ ಹಾಗೆ ಮಾಡಿಕೊಳ್ಳಿ ಆಯ್ತು ಆಯ್ತು ಆಯಿತು ನಾನು ಅವರ ಕೈಯಲ್ಲೇ ಹಣ ಎಷ್ಟು ಅಂತೇಳಿ ಬರೆದು ಕೊಡ್ತೇನೆ ಕಮ್ಮಿ ಮಾಡಿದೆ ನಿಮಗೆ ಎರಡು ಮೀನು ಹೆಚ್ಚೇ ಹಾಕ್ತಿದ್ದೇವೆ ಆಯ್ತು ಆಯಿತು ಹ್ಞೂ ಬೇರೆ ಏನಾದರು ಬೇಕಾದರೆ ಹೇಳಿ ನಮ್ಮೊಟ್ಟಿಗ್ ಆಯ್ತು ಆಯಿತು ಅಲ್ಲ ಬೇರೆ ಯಾವದಿನ ಆದರು ಏನಾದರು ಇದ್ರೆ ನಮ್ಮೊಟ್ಟಿಗೆ ಹೇಳಿ ನಾವು ಬೇಗ ತಂದಿಡ್ತೇವೆ ನಿಮಗೆ ಬೇಕಾದ ಮೀನು ಆಯ್ತು ಆಯ್ತು ಆಯಿತು ಸರಿ ಹಾಗಾದರೆ ಓಹ್ ಆಂ ಧನ್ಯವಾದ ಧನ್ಯವಾದ ಸರಿ